ನಾನು ಶಾಲೆಗೆ ಹೋಗುವಾಗ ಆ ಒ ಓಟದಲ್ಲಿ ಫಸ್ಟ್ ಬರ್ತಿದ್ದೆ ಫಸ್ಟ್ ಬರದಿದ್ದರೆ ನಮಗೆ ಅವರು ಬಕ್ಷಿ ತೆಗೆತಾ ಇದ್ದರು ಆದ ಕಾರಣ ಪೌಷ್ಟಿಕಾಂಶವನ್ನು ನಾನು ಸೇವಿಸುತ್ತಿದ್ದೆ ಮಣ್ಣಿನ ಮಡಿಕೆಯ ಅನ್ನವನ್ನು ತಿಂದು ಮಣ್ಣಿನ ಮಡಿಕೆಯ ನೀರನ್ನು ಕುಡಿದು ನಾವು ಏನಾದರು ಗೆಣಸು ಗಿಣಸು ಏನು ಒಳ್ಳೆಯ ತಿಂಡಿಯನ್ನು ತಿಂದು ನಾವು ಒಳ್ಳೆಯ ಜೀವವನ್ನು ಆರೈಕೆ ಮಾಡಿಕೊಂಡಿದ್ದೇವೆ ಆನಂತರ ನಮಗೆ ಯಾವಾವಾಗ ಕಾಯಿಲೆನೂ ಇರಲಿಲ್ಲ ಆ ಫುಡ್ಡೇ ನಮಗೆ ಒಳ್ಳೆಯದಾಗಿತ್ತು ಈಗ ಈ ಬೇರೆ ಪಾತ್ರೆಯಲ್ಲಿ ಮಾಡುದರಿಂದ ಫುಡ್ಡಿಗೆ ಸ್ವಲ್ಪ ತೊಂದರೆಯಾಗ್ತದೆ ಆದ್ದರಿಂದ ನಾವು ಇನ್ನೂ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಏನಂತ ನಾವು ಮುಂದುವರೆಸೋಣ ಅಂತೇಳಿ ನನ್ನ ಮನಸ್ಸಿನಲ್ಲಿ ಇದೆ ಅನಿಸುತ್ತದೆ